ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಿರುವಂತಹ ರಾಷ್ಟ್ರ ಈ ಭಾರತದಲ್ಲಿ ಅನೇಕ ರೀತಿಯ ಉಡುಗೆ ತೊಡುಗೆಗಳು ಭಾಷಾ ಶೈಲಿಗಳು ಹಾಗೆಯೇ ಭಾರತದಲ್ಲಿ ಅನೇಕ ರೀತಿಯಾದಂತಹ ಜನರು ಕೂಡ ಕಾಣ್ಲಿಕ್ಕೆ ಸಿಕ್ತಾರೆ ಅದರಲ್ಲಿ ಸಹ ಹೆಚ್ಚಾಗಿ ಆಹಾರದಲ್ಲಿ ವಿವಿಧತೆಯನ್ನು ಕಾಣ್ತೇವೆ ಅಂದರೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಆಹಾರ ಪದ್ದತಿಯನ್ನು ಕಾಣಲಿಕ್ಕೆ ಸಿಕ್ತದೆ ಈ ಭಾರತದಲ್ಲಿ ನಾವು ಉತ್ತರ ಭಾಗದ ಕಡೆ ಹೋದರೆ ಆ ಕಡೆಯ ಜನರ ಉಡುಗೆ ತೊಡುಗೆಗಳು ಭಾಷಾ ಪದ್ದತಿ ಹಾಗೆಯೇ ಆಹಾರದಲ್ಲಿ ಕೂಡ ವಿವಿಧತೆಯನ್ನು ಕಾಣಲಿಕ್ಕೆ ಸಿಕ್ತದೆ ಹಾಗೇ ದಕ್ಷಿಣದ ಕಡೆ ಬಂದರೆ ಈ ಕಡೆಯೂ ಕೂಡ ಅನೇಕ ರೀತಿಯಾದ ಭಾಷಾ ಶೈಲಿ ಹಾಗೂ ಉಡುಗೆ ತೊಡುಗೆಗಳು ಹಾಗೂ ಅತ್ ಅತ್ಯುತ್ತಮವಾದ ಆಹಾರ ಪದ್ದತಿಯನ್ನು ಕೂಡ ಕಾಣಲಿಕ್ಕೆ ಸಿಕ್ತದೆ ಆಯಾಯ ರಾ ರಾಜ್ಯಗಳಿಗೆ ಆಯಾಯ ಆಯಾಯ ರೀತಿಯ ಆಹಾರ ಪದ್ದತಿಗಳಿರ್ತದೆ ಉದಾಹರಣೆಗೆ ಕರ್ನಾಟಕದಲ್ಲಿ ಅನ್ನ ಸಾಂಬಾರು ಹೇಗೆ ಒಂದು ಆಹಾರ ಪದ್ದತಿ ಇದೆಯೊ ಹಾಗೆಯೇ ಉತ್ತರ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಚಪಾತಿ ಹಾಗೇ ರೋಟಿಗಳಂತಹ ಆಹಾರ ಪದ್ದತಿಯನ್ನು ಕೂಡ ಕಾಣ್ತೇವೆ ಕರ್ನಾಟಕದಲ್ಲಿ ಮೊದಲನೇಯದಾಗಿ ಅಂದರೆ ಕರ್ನಾಟಕದಲ್ಲಿ ಅದರಲ್ಲೂ ಮಂಗಳೂರಿನಲ್ಲಿ ನಾವು ಭಾಷಾ ಅನೇಕ ರೀತಿಯ ಆಹಾರ ಪದ್ದತಿಯನ್ನು ಕೂಡ ಕಾಣ್ಲಿಕ್ಕೆ ಸಿಕ್ತದೆ ಅದರಲ್ಲಿ ಬೆಳ್ತಕ್ಕಿ ಅನ್ನ ಕುಚ್ಚಲಕ್ಕಿ ಹಾಗೇ ಎರಡು ರೀತಿಯ ಆಹಾ ಅನ್ನದ ಅನ್ನ ಎರಡು ರೀತಿಯ ಅನ್ನ ಕಾಣ್ಲಿಕ್ಕೆ ಸಿಕ್ತದೆ ಹಾಗೆನೆ ಸಾಂಬಾರು ಪದಾರ್ಥದಲ್ಲೂ ಕೂಡ ನಮಗೆ ಅನೇಕ ರೀತಿಯ ಸಾಂಬಾರು ಪದಾರ್ಥಗಳಲ್ಲಿ ಕೂಡ ಕಾಣ್ತೇವೆ ನಾವು ಇಲ್ಲಿ ಭಾಷೆ ಹೇಳಿದರೆ ತುಳು ಭಾಷೆಯನ್ನು ತುಂಬ ಜಾಸ್ತಿ ಉಪಯೋಗಿಸ್ತಾರೆ ಹಾಗೆಯೇ ಬೇರೆ ಕಡೆಯಲ್ಲಿ ಕರ್ನಾಟಕದ ಬೆಂಗಳೂರು ಆ ಕಡೆ ಎಲ್ಲ ಹೋದರೆ ಆ ಕಡೆ ಎಲ್ಲ ಕನ್ನಡ ಜಾಸ್ತಿ ಮಾತಾಡ್ಲಿಕ್ಕೆ ಸಿಕ್ತದೆ ಹಾಗೆಯೇ ಹೇಳೋದಾದ್ರೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರು ಮೈಸೂರು ಆ ಕಡೆ ಹೋದರೆ ಮಸಾಲೆ ದೋಸೆ ಅಥ್ವಾ ಬೇರೆ ರೀತಿಯ ದಾವಣಗೆರೆ ಬೆಣ್ಣೆ ದೋಸೆ ಹಾಗೇ ಅನೇಕ ರೀತಿಯ ತಿಂಡಿ ತಿನಿಸುಗಳು ಕಾಣ್ಲಿಕ್ಕೆ ಸಿಕ್ತದೆ ಇಲ್ಲಿ ನಮಗೆ ಬೇರೆ ಹೇಳೋದಾದರೆ ಇಲ್ಲಿ ಚೈನೀಸ್ ಫುಡ್ಸ್ ಅಂತ ಏನು ಹೇಳ್ತೇವೆ ನಮ್ಮ ಭಾರತದ್ದಲ್ಲ ಆದರೂ ಕೂಡ ಭಾರತದಲ್ಲಿ ಕೂಡ ಇದನ್ನು ಅಳವಡಿಸಿಕೊಂಡಿದ್ದಾರೆ ಚೈನೀಸ್ ಫುಡ್ ಏನು ಹೇಳ್ತೇವೆ ಅದು ಫ್ರೈಡ್ ರೈಸ್ ನೂಡಲ್ಸ್ ಮ್ಯಾಗೀಸ್ ಅದೆಲ್ಲ ಏನಿದೆ ಅದೆಲ್ಲ ಚೈನೀಸ್ ಫುಡ್ ಅದನ್ನು ಕೂಡ ಭಾರತದಲ್ಲಿ ಅಳವಡಿಸಲಾಗಿದೆ ಹಾಗೇ ಭಾರತದಲ್ಲಿ ಅತಿ ಹೆಚ್ಚಾಗಿ ಚಪಾತಿ ಅಂದರೆ ಚಪಾತಿ ಜೊತೆ ಚಪಾತಿ ಬಾಜಿ ಹಾಗೇ ಪೂರಿ ಬಾಜಿ ಹಾಗೆಯೇ ಇನ್ನೂ ನೋಡ್ಲಿಕ್ಕೆ ಹೋದರೆ ದೋಸೆ ಅಲ್ಲಿ ಹತ್ತು ಹ ಒಂದು ನೂರಕ್ಕಿಂತಲೂ ಹೆಚ್ಚು ಬಗೆಯ ದೋಸೆಯನ್ನು ನಾವು ಕಾಣಬಹುದು ಭಾರತ ಬಿಟ್ಟು ಬೇರೆಲ್ಲೂ ಕಾಣಲಾಗದಂತಹ ಕಾಣಲಾಗದಂಥಷ್ಟು ಬಗೆಯ ದೋಸೆಗಳನ್ನು ನಾವು ಇಲ್ಲಿ ಕಾಣಬಹುದು ಹಾಗೆಯೇ ನಾವು ಉತ್ತರ ಕ್ ಉತ್ತರ ಕರ್ನಾಟಕದ ಕಡೆ ಹೋದರೆ ಅಲ್ಲಿ ನಮಗೆ ರೋಟಿ ಖಾರ ರೋಟಿ ಹಾಗೆಯೇ ಜೋಳದ ರೋಟಿ ಹಾಗೇ ತುಂಬ ಬಗೆಯ ರೋಟಿಗಳನ್ನು ನೋಡ್ಲಿಕ್ಕೆ ಸಿಗ್ಬೋದು ಅಲ್ಲಿ ಅಲ್ಲಿಯ ಜನರಿಗೆ ಹೆಚ್ಚಾಗಿ ಮುದ್ದೆ ಕಾಣಲಿಕ್ಕೆ ಸಿಕ್ತದೆ ನಮಗೆ ಅಲ್ಲಿಗೆ ಹೋದರೆ ಮುದ್ದೆ ಜಾಸ್ತಿ ನೋಡ್ತೇವೆ ಅಂದರೆ ಅಲ್ಲಿಯ ಜನರು ಮುದ್ದೆಯನ್ನು ಜಾಸ್ತಿ ಬಳಸ್ತಾರೆ ಆ ರಾಗಿ ಮುದ್ದೆ ಅನ್ನೋದು ಅಲ್ಲಿಯ ಜನರಿಗೆ ನಮಗೆ ಹೇಗೆ ಊಟದ ಒಂದು ಅನ್ನದ ಬಗ್ಗೆ ನಾವೆಷ್ಟೊಂದು ಇದು ಮಾಡಿಕೊಂಡಿರ್ತೇವೆ ಹಾಗೆಯೇ ಅಲ್ಲಿಯ ಜನರಿಗೆ ರೋಟಿ ಮುದ್ದೆ ತಿಂದರೇನೆ ಸರಿ ಆಗುತ್ತೆ ಹಾಗೆ ನೋಡ್ಲಿಕ್ಕೆ ಹೋದರೆ ಅಲ್ಲಿ ಇನ್ನೂ ಅತಿ ಹೆಚ್ಚು ಅಲ್ಲಿಯ ಜನರು ಖಾರ ತಿನ್ನೋದ್ರಲ್ಲಿ ತುಂಬ ನಿಪುಣರಾಗಿ ಜಿಪುಣರಾಗಿರ್ತಾರೆ ಖಾರ ಅಂದರೆ ಅವರಿಗೆ ತುಂಬ ಇಷ್ಟ ಆದರೆ ಇಲ್ಲಿ ನಮ್ಮ ಕಡೆ ಅತ್ಯಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಖಾರವನ್ನು ಬಳಸ್ತೇವೆ ಹಾಗೆಯೇ ನಾವು ಉತ್ತರ ಭಾರತದ ಕಡೆ ಹೋದರೆ ಅಲ್ಲಿಯ ಜನರು ತುಂಬ ಖಾರ ಬಳಸ್ತಾರೆ ಈ ರಾಜಸ್ತಾನದಲ್ಲಿ ಅನೇಕ ರೀತಿಯ ತಿಂಡಿ ತಿನಿಸುಗಳಿದೆ ಹಾಗೆಯೇ ಮುಂಬೈಗೆ ಹೋದರೆ ಮುಂಬೈಯಲ್ಲೂ ಕೂಡ ಅತ್ಯಂತ ರುಚಿಕರವಾದ ತಿಂಡಿ ತಿನಿಸುಗಳು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಹಾಗೆಯೇ ಡೆಲ್ಲಿ ಡೆಲ್ಲಿ ಅಂತೂ ನಮ್ಮ ಸಿಹಿ ಉತ್ಪನ್ನಗಳಿಗೆ ತುಂಬ ಹೆಸರುವಾಗಿರೋ ಹೆಸರುವಾಸಿ ಆಗಿರುವಂತಹ ಜಾಗ ಅಂದರೆ ಅಲ್ಲಿ ಜಿಲೇಬಿ ಹಾಗೆಯೇ ಕೋಡುಬಳೆ ಹಾಗೆಲ್ಲ ತುಂಬ ರೀತಿಯ ನಮಗೆ ಸಿಹಿ ಪದಾರ್ಥಗಳನ್ನು ತಿನ್ನಲಿಕ್ಕೆ ಸಿಕ್ತದೆ ಹಾಗೆಯೇ ಇನ್ನು ನಾನಾ ಕಡೆಗಳಲ್ಲಿ ತುಂಬ ರೀತಿಯ ಒಂದು ತಿಂಡಿ ತಿನಿಸುಗಳು ಕಾಣ್ಲಿಕ್ಕೆ ಸಿಕ್ತದೆ ನಮ್ಮ ಕರ್ನಾಟಕದಲ್ಲೂ ಅತ್ಯಂತ ಹೆಚ್ಚಾಗಿ ತಿಂಡಿ ತಿನಿಸುಗಳು ಕಾಣ್ಲಿಕ್ಕೆ ಸಿಕ್ತದೆ ಆದರೆ ಸಿಹಿ ತಿಂಡಿ ಉತ್ಪಾದಕರಲ್ಲಿ ನಾವು ಉತ್ತರ ಭಾರತದ ಕಡೆ ಮುಖ ಮಾಡಿ ನೋಡಿದರೆ ಅಲ್ಲಿ ತುಂಬ ರೀತಿಯ ಸಿಹಿ ತಿಂಡಿಗಳನ್ನು ಕಾಣಲಿಕ್ಕೆ ಸಿಕ್ತೇವೆ ಹಾಗೆಯೇ ಈಗ ತೆಲಂಗಾಣ ಅಥವಾ ಆಂದ್ರ ಪ್ರದೇಶ ಆ ಕಡೆ ಹೋದರೆ ಆ ಕಡೆ ಜನರ ಜೀವನ ಶೈಲಿಯೇ ಬೇರೆ ಆಗಿರ್ತದೆ ಅಂದರೆ ಅಲ್ಲಿಯ ತಿಂಡಿ ತಿನಿಸುಗಳೇ ಬೇರೆ ಆಗಿರ್ತದೆ ಅಲ್ಲಿ ತರಕಾರಿ ತಿಂಡಿಗಳನ್ನು ತುಂಬ ಬಳಸ್ತಾರೆ ಕರ್ನಾಟಕದಲ್ಲೂ ತರಕಾರಿ ತಿಂಡಿಗಳನ್ನು ತುಂಬ ಬಳಸ್ತಾರೆ ಆದರೆ ತೆಲಂಗಾಣದಲ್ಲೂ ಕೂಡ ತರಕಾರಿ ತಿಂಡಿಗಳು ಹಾಗೂ ನಾನ್ವೆಜ್ ತಿಂಡಿಗಳಿಗೆ ತುಂಬ ತಮಿಳುನಾಡು ತೆಲಂಗಾಣ ಆಂದ್ರ ಪ್ರದೇಶ ಆ ಕಡೆ ತುಂಬ ನಾವು ಅವರದ್ದೇ ಶೈಲಿಯ ತಿಂಡಿ ತಿನಿಸುಗಳನ್ನು ನೋಡ್ಬೋದು ಅಥವಾ ಊಟವನ್ನು ಕೂಡ ನೋಡ್ಬೋದು ಇವಾಗ ನಮ್ಮ ನಮ್ಮ ಕಡೆ ಬಿರಿಯಾನಿ ಎಷ್ಟೊಂದು ಫೇಮಸ್ ಆಗಿರ್ತದೆ ಹಾಗೆಯೇ ಹೈದ್ರಬಾದಿ ಬಿರಿಯಾನಿ ಹಾಗೆಯೇ ಧಮ್ ಬಿರಿಯಾನಿ ಹಾಗೆಲ್ಲ ತುಂಬ ರೀತಿಯ ತಿಂಡಿ ತಿನಿಸುಗಳನ್ನು ನಾವು ನೋಡ್ಲಿಕ್ಕೆ ಸಿಕ್ತೇವೆ ಹಾಗೆಯೇ ಇನ್ನೂ ಹೇಳೋದಾದ್ರೆ ನಮಗೆ ಅತಿ ಹೆಚ್ಚಾಗಿ ನಾವು ತಿಂಡಿಗಳನ್ನು ನಮ್ಮ ಊರಿನಲ್ಲಿ ಕೂಡ ನೋಡಲಿಕ್ಕೆ ಸಿಕ್ತೇವೆ ಅಂದರೆ ನಮ್ಮ ಊರಿನಲ್ಲಿ ಚಕ್ಕುಲಿ ಕೋಡುಬಳೆ ಹಾಗೆಯೇ ಅಕ್ಕಿಯ ಅಕ್ಕಿ ಅಕ್ಕಿಯಿಂದ ತಯಾರಿಸಿದಂತಹ ತಿಂಡಿಗಳನ್ನು ನಾವು ಇಲ್ಲಿ ಕಾಣ್ಲಿಕ್ಕೆ ಸಿಕ್ತೇವೆ ತುಂ ಅದರಲ್ಲೂ ಕೂಡ ಕುಚ್ಚಲಕ್ಕಿಯಿಂದ ಮಾಡಿದಂತಹ ಸಿಹಿ ತಿನಿಸುಗಳು ಅಂದರೆ ಕುಚ್ಚಲಕ್ಕಿಯಿಂದ ಮಾಡಿರುವಂತಹ ಒಂದು ಉತ್ಪನ್ನಗಳನ್ನು ನಾವಿಲ್ಲಿ ತುಂಬ ಉಪಯೋಗಿಸ್ತೇವೆ ಹಾಗೆಯೇ ಬೆಂಗಳೂರಿನ ಕಡೆ ಬೆಳ್ತಕ್ಕಿ ಅನ್ನದಿಂದಲೂ ತುಂಬ ರೀತಿಯ ಉತ್ಪನ್ನಗಳನ್ನು ಮಾಡ್ತಾರೆ ಅಲ್ಲಿ ಪೊಂಗಲ್ ಬಿಸಿಬೇಳೆ ಭಾತ್ ಅಂತಹ ರೀತಿಯ ತಿಂಡಿಗಳನ್ನು ಕೂಡ ನಾವು ನೋಡ್ತೇವೆ ಹಾಗೆ ನೋಡೋದಾದ್ರೆ ಇನ್ನೂ ಉತ್ತರ ಭಾರತದ ಕಡೆ ಮುಖ ಮಾಡೋದಾದ್ರೆ ಅಲ್ಲಿ ರಾಜಸ್ತಾನಿ ಅವರು ರಾಜಸ್ತಾನದಲ್ಲಿ ನಿಮಗೆ ಇನ್ನೊಂದು ಶೈಲಿಯ ತಿಂಡಿ ತಿನಿಸುಗಳು ಕಾಣ್ಲಿಕ್ಕೆ ಸಿಕ್ತದೆ ಅಲ್ಲಿ ಪನ್ನೀರ್ ಪನ್ನೀರಿಂದ ಮಾಡಿದಂತಹ ಐಟಮ್ಗಳು ಅಂದರೆ ಉತ್ಪನ್ನಗಳು ಪನ್ನೀರಿನ ತಿಂಡಿಗಳನ್ನು ನಾವು ತುಂಬ ನೋಡ್ಲಿಕ್ಕೆ ಸಿಕ್ತೇವೆ ಎಲ್ಲರಿಗೂ ಇಷ್ಟ ಆಗ್ತದೆ ಪನ್ನೀರು ಪನ್ನೀರು ಅಂದರೆ ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಎಲ್ಲ ರೀತಿಯ ಆದರೆ ನಮಗೊಂದು ಇಷ್ಟ ಏನಂದರೆ ನಾವು ಎಲ್ಲ ರೀತಿಯ ನಮ್ಮ ಈ ಭಾರತದಲ್ಲಿಯ ಎಲ್ಲ ತಿಂಡಿ ತಿನಿಸುಗಳನ್ನು ತಿನ್ನಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಆಸೆ ಅದರಲ್ಲಿ ಎಷ್ಟಾಗುತ್ತೊ ಅಷ್ಟರ ಮಟ್ಟಿಗೆ ನಾವು ಎಲ್ಲ ಕಡೆಯ ರುಚಿಗಳನ್ನು ಸವಿಬೇಕು ಈ ಜೀವನವೇ ನಮಗೆ ರುಚಿ ಸವಿಯಲಿಕ್ಕೆ ಅಂತ ಇರೋದು ಆದ್ದರಿಂದ ನಾವು ಅದನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಆ ಜೀವನದಲ್ಲಿ ನಾವು ಇನ್ನೂ ಹೆಚ್ಚು ಹೆಚ್ಚು ರೀತಿಯ ತಿಂಡಿಗಳನ್ನು ತಿನ್ನುತ್ತಾ ನಮ್ಮ ಆರೋಗ್ಯದಲ್ಲಿ ಏನು ಏರುಪೇರಾಗದೆ ಜೀವ ನಮ್ಮ ಜೀವಕ್ಕೆ ಉತ್ತಮವಾದ ತಿಂಡಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದರ ಪ್ರಕಾರ ನಾವು ನಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿರೊ ಸ್ವಾದವನ್ನು ಸವಿಯಬೇಕು ಅದನ್ನು ಯಾವತ್ತೂ ಈ ಜೀವನವಿರುವುದೇ ಸ್ವಾದ ಸವಿಯಲು ಆ ಸ್ವಾದವನ್ನು ಸವಿಯೋ ತನಕ ನಾವು ಜೀವನವನ್ನು ಕಳೆದುಕೊಳ್ಬಾರ್ದು ಎಷ್ಟಾಗುತ್ತೊ ಅಷ್ಟು ತಿಂಡಿ ತಿನ್ನುತ್ತಾ ಖುಷಿಯಲ್ಲಿರ್ತಾ ಎಲ್ರ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತಾ ಇರಬೇಕು ಅದೇ ನಮ್ಮ ಭಾರತ